ನಮ್ಮ ಊರು ಹಾಗೆ ನಮ್ಮ ಡಿಸ್ಟಿಕ್ ಬಗ್ಗೆ ಹೇಳ್ಬೇಕಂದ್ರ ನಮ್ದು ಯಾದ್ಗಿರಿ ಡಿಸ್ಟಿಕ್ ಅಲ್ವಾ ಇಲ್ಲಿ ಚಳಿಗಾಲವೂ ಹಂಗ್ ಇರ್ತೆ ಮಳೆಗಾಲವೂ ಹಂಗ್ ಇರ್ತೆ ಬಿಸಿಲೂ ಹಂಗೆ ಇರ್ತದೆ ಯಾವಾಗ ಹೆಂಗ್ ಹೆಂಗ್ ಆಗ್ತದ್ ಅಂತ ಹೇಳಕ್ಕೇ ಬರೋಲ್ಲ ಮಳಿಗಾಲದ ಬಗ್ಗೆ ಹೇಳ್ಬೇಕ್ ಅಂದ್ರೆ ನಮ್ಮ ಕಡೆ ಹೇಳ್ಬೇಕ್ ಅಂದ್ರೆ ಆ್ಯವ್ರೇಜ್ ರೈನ್ಫಾಲು ಮತ್ತು ಒಂದು ಸರ್ತಿ ಮಳೆ ಹತ್ತಿತ್ ಅಂದರೆ ಜಿಟಿ ಜಿಟಿ ಜಿಟಿ ಒಟ್ಟು ನಿಂದ್ರೋದೇ ಇಲ್ಲ ಒಂದು ಹತ್ತು ಒಂದು ವಾರ ಹಂಗೇ ಇರ್ತದೆ ಮಳೆ ಬರಲಿಲ್ಲ ಅಂದ್ರೆ ಪೂರಾ ಬರಗಾಲ ಹಂಗಾಗ್ ಬಿಡ್ತದೆ ಮತ್ತು ಮಳಿಗಾಲದಲ್ಲಿದ್ದ ಪ್ರವಾಹಗಳೂ ಬಂದವೆ ಯಾಕಂದರೆ ನಮ್ಮ ಕಡೆ ಈ ಕಡೆ ಹರ್ಯ ನದಿ ಭೀಮಾ ನದಿ ಕೃಷ್ಣಾ ನದಿ ಭೀಮಾ ನದಿ ಅಷ್ಟು ದೊಡ್ಡದು ಇಲ್ಲ ಇಲ್ಲ ಅಷ್ಟು ನೀರು ಬಿಡೋಲ್ಲ ಅದೇ ಕೃಷ್ಣಾ ನದಿಗೆ ಭಾಳ ದೊಡ್ಡ ನದಿಯಲ್ವ ಅದಕ್ಕೆ ಮಹಾರಾಷ್ಟ್ರ ಕಡೆ ಕಡೆಲಿ ನೀರು ಜಗ್ಗಿ ಬಿಡ್ತಾರ ನೀರು ಬಿಡಾನ ಕೃಷ್ಣಾ ನದಿ ಸುತ್ತಮುತ್ತ ಹಳ್ಳಿಗಳು ಅವಕ್ಕ ಜಗ್ಗಿ ನೀರು ಬಂದು ಊರು ಬಿಟ್ ಹೋಗೋದು ಅಂಥೆಲ್ಲ ಪ್ರವ ಸಮಸ್ಯೆಗಳು ಬರ್ತಾವೆ ಎಷ್ಟೋ ಸರ್ತಿ ಆಗಿಬಿಟ್ಟದ್ ನಮ್ಮ ಊರ್ದೇ ಹೇಳ್ಬೇಕಂದ್ರ ಒಂದು ಮೂರು ಸರ್ತಿ ಆಗಿಬಿಟ್ಟದ ನಮ್ಮ ಊರು ಅನೆಕ್ಸೂಗೂರು ನಮ್ಮ ಊರಲ್ಲಿ ಅದಿಯೋ ಹರಿಯೋ ನದಿ ಕೃಷ್ಣಾ ನದಿ ಹೊಳಿಗಳಿಗೆಲ್ಲ ನೀರು ಜಗ್ಗಿ ಕೃಷ್ಣಾ ನದಿಗೆ ನೀರು ಬಿಟ್ಟು ಫುಲ್ ಊರಿಗೆಲ್ಲ ನೀರು ನುಗ್ಗಿಬಿಡ್ತಾವೆ ನಾವೆಲ್ಲ ನಮ್ಮ ಮನೆ ದನ ಹಸು ಎಲ್ಲ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕಾಗ್ತಿರ್ತದ್ ಬೇರೆ ಊರಿಗೆ ಹೋಗ್ಬೇಕಂದುರ್ ರೋಡ್ಗಳೆಲ್ಲ ಬ್ಲಾಕ್ ಆಗಿರ್ತವೆ ಹೊಲ ಮಾರ್ಗದಿಂದ ಬಂಡಿ ಎತ್ತು ಇಂಥ ಬಂಡಿ ಇದು ಇದರ ಮೇಲೆ ನಾವು ಬೇರೆ ಊರಿಗೆ ಹೋಗಿವ್ ಮತ್ತು ಚಳಿಗಾಲ ಬಗ್ಗೆ ಹೇಳ್ಬೇಕಂದ್ರ ಚಳಿ ಜಗ್ಗಿ ಇರ್ತದೆ ಹೇಳ್ಬಕಂದ್ರೆ ಜನವರಿ ಡಿಸೆಂಬರ್ ಎಂಡ ಮತ್ತು ಪೆಬ್ರವರಿ ಒಳಗೆ ಭಾಳ ಇರ್ತದೆ ಚಳಿಗಾಲ ಫುಲ್ ವ ಚಳಿಗಾಲ್ದಾಗ ಮತ್ತು ದೋಮೆ ಮೋಸ್ಕಿಟೋಸ್ ಅವೂ ಕೂಡ ಜಾಸ್ತಿ ಇರ್ತದೆ ಯಾಕಂದ್ರೆ ನದಿಗಳೆಲ್ಲ ಹತ್ರ ಆಗ್ತಾವಲ್ಲ ಗದ್ದೆ ಭತ್ತ ಭಾಳ ಬೆಳಿತೀವಿ ಅದ್ರಲಿಂತ ದೋಮೆಗಳ್ನೂ ಜಗ್ಗಿ ಆಗ್ತಾವ್ ಮತ್ತು ಬಿಸಿಲು ಹೇಳ್ಬೇಕಂದ್ರ್ ಮಾರ್ಚ ಮಿಡ್ ವೀಕಿಂದ್ ಬಿಸಿಲು ಜಗ್ಗಿ ಸ್ಟಾರ್ಟ್ ಆಗ್ತದ್ ನಮ್ಮ ಅದ್ರಗರಾ ಈ ಕಡೆ ಶಹಾಪುರ ಸುರ್ಪುರ ಮತ್ತು ಗುರ್ಮಠ್ಕಲ್ ಈ ಕಡೆ ಎಲ್ಲ ಸೈಡ್ ಜಗ್ಗಿ ಗುಡ್ಡಗಳು ಅದಾವಲ್ಲ ಬಿಸಿಲು ಮಾತ್ರ ಕಣ್ ಭಾಳ ಭಾಳ ಭಾಳ ಇರ್ತದೆ ಮತ್ತು ಮಳೆಗಾಲ ಈ ಕಡೆ ಗುಡ್ಡಗಳ ಪ್ರದೇಶಗಳ್ ಭಾಳ ಅದ ಅಲ್ವ ಅದ್ರಲಿಂತ ವಾತಾವರಣ ಹೆಂಗ್ ಆಗ್ಬಿಡ್ತದೆ ಅಂದ್ರೆ ಮಳೆಗಾಲ್ದಾಗ ಆ ಕಡೆ ಸೈಡ್ ಆ ಸೈಡೆಲ್ಲ ಜೋಗ್ ಫಾಲ್ ಹೆಂಗೆ ಕ್ರಿಯೆಟ್ ಆಗ್ತಾವಲ್ಲ ಹಂಗೆ ಗುಡ್ಡದಾಗಿಂದ ನೀರು ಬರೋದು ಮತ್ತು ಗುಡ್ಡ ಎಲ್ಲ ಅಲ್ಲಿ ಗುಡ್ಡ ಸುತ್ತಮುತ್ತ ಎಲ್ಲ ನೀರು ತುಂಬಿಬಿಡ್ತವೆ ಫುಲ್ ಆ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ಬಿಡ್ತದೆ ಮಲೆನಾಡು ಟೈಪ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ಬಿಡ್ತದೆ ಮತ್ತು ಅವು ಮಳೆ ಜಗ್ಗಿ ಬರೋದ್ರಿಂತ ಈ ಕಡೆ ಸಸಿಗಳು ಬೆಳೆದಿರ್ತೀವಲ್ಲ ಬಾ ಬೆಳೆಗಳು ಅವು ನೀರಿನಂಶ ಜಗ್ಗಿಯಾಗಿ ರೋಗ ಬಂದ್ಬಿಡ್ತವೆ ಅದು ಅಂಥ ಸಮಸ್ಯೆ ಏನೂ ಭಾಳ ಆಗಿಲ್ಲ ಅಂದರೆ ಒಂದು ತಕ್ಕ ಮಟ್ಟಿಗೆ ಒಂದೊಂದು ಸರ್ತಿ ಆಗ್ಯದ ಮತ್ತು ಬೇಸ್ಗೆಗಾಲ್ದಾಗ ಮಳೆ ಅಷ್ಟೇ ಜಗ್ಗೂ ಇರೋಲ್ಲ ಸಲ್ಪ ಕಮ್ಮೂ ಇರೋಲ್ಲ ಆ್ಯವ್ರೇಜ್ ರೈನ್ಫಾಲ್ ಇರ್ತದೆ ಬೇಸ್ಗೆಗಾಲ್ದಾಗ ಹೊಲ್ಗಳ್ದಾಗ ಎಲ್ಲಿ ಬೋರ್ವೆಲ್ಲ ನೀರಿನ ಫೆಸ್ಲಿಟಿ ಇರ್ತವಲ್ಲ ಅಂಥ ಅಂಥವರು ಬೆಳಿತಾರೆ ಬೆಳೆಗಳು ಮಿಕ್ಕಿಲ್ ಮಿ ಅದು ಅದು ಬಿಟ್ಟು ಬೇರೆ ರೈತ್ರು ಯಾರೂ ಬೇಸಿಗೆಯಲ್ಲಿ ಬೆಳೆ ಬೆಳಿಯೋದಿಲ್ಲ ಮತ್ತು ಇಷ್ಟು ಹೇಳಿ ಇಷ್ಟಪಡ್ತೀನಿ